ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಅಥವಾ ನಿಮ್ಮ ಗುರುತಿನ ಮೇಲೆ ಯಾವ ರೀತಿಯ ಪ್ರಭಾವ ಬೀರಿದೆ ಹೌದು ಭಾಷೆ ಮತ್ತು ಗುರುತು ಬಹಳ ನಿಕಟ ಸಂಪರ್ಕ ಹೊಂದಿದೆ ನೀವು ಹೇಳಿದಂತೆ ಇದು ಎರಡು ರೀತಿಯ ನಡಿತದೆ ನಿಮ್ಮ ಸ್ಥಳೀಯ ಭಾಷೆಯಾಗಿ ಮಾತನಾಡುವುದು ಭಾಷೆ ಮತ್ತು ವಿದ್ಯತೆಯೆ ನಿಮ್ಮ ಭೌಗೋಳಿಕ ಗುರುತಿನೊಂದಿಗೆ ನಿಕಟ ಸಂಬಂಧ ಹೊಂದಿದೆ ನಮ್ಮ ಭಾಷೆ ಆಗಿರ್ಬೋದು ಇವಾಗ ನಾವೆಲ್ಲನ ಬೇರೆ ಕಡೆ ಹೋದಾಗ ನಮ್ಮ ಭಾಷೆ ನಾವು ಬೇರೆ ಕಡೆ ಹೋದಾಗ ನಮ್ಮ ಭಾಷೇನ ಅವ್ರಿಗೆ ಕಲ್ಸ್ಕೊಡ್ಬೇಕು ಬಟ್ ಇವಾಗ ನಾವು ಬೇರೆ ಕಡೆ ಹೋದಾಗ ನಮ್ಮ ಭಾಷೇನ ನಾವು ಬೇರೆವ್ರಿಗೆ ಕಲ್ಸಿ ಕೊಡ್ತಿಲ್ಲ ಅವರ ಭಾಷೇನ ಕಲಿಯೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ ಇದಕ್ಕೋಸ್ಕರ ನಾವು ಬಾರ್ ಭಾಷೆಯ ಮೇಲೆ ನಮ್ಮ ಪ್ರಭಾವ ಬೀರಿದೆ ಅಂತ ಸಹ ಹೇಳಬಹುದು ನಾವು ಬೇರೆ ಎಲ್ಲಾದರೂ ಹೋದಾಗ ನಮ್ಮ ಭಾಷೆನೆ ಬೇರೆಯವರೇ ಕಲಿಬೇಕು ಹೊರತು ಅವರ ಭಾಷೆನ ನಾವು ಕಲಿಬಾರ್ದು ಇವಾಗ ಸಮಥಿಂಗ್ ಅವರೇ ನಮ್ಮ ಊರು ನಮ್ಮ ವಿಲೇಜ್ಗೆ ಬಂದೆ ನಮ್ಮ ಸ್ಟೇಟ್ಗೆ ಬಂದರೆ ಅವರೇ ನಮ್ಮ ಸ್ಟೇಟ್ಗೆ ಬಂದರೆ ನಾವು ಅವ್ರಿಗೆ ಕಲಿಸಬೇಕು ಹಂಗಲ್ಲ ಇವಾಗ ಯಾರಾದರೂ ಉರ್ದು ಚೀನಾದಿಂದ ಬಂದರು ಅಂದ್ಕೊ ಈ ನಮ್ಮ ಇಂಡಿಯನ್ಸ್ ಐ ಮೀನ್ ನಮ್ಮ ಕನ್ನಡ ಭಾಷೆಯ ಭಾಷೆ ಭಾಷೆಯ ಮಕ್ಕಳೇನಿದ್ದಾರೆ ಅಂದರೆ ಅವರು ಕನ್ನಡ ಭಾಷೆ ಕನ್ನಡ ಮಾತಾಡಕ್ಕೆ ಹೋಗಲ್ಲ ಅವರ ಲ್ಯಾಂಗ್ವೇಜ್ ಏನಿದ್ಯೋ ಅದನ್ನು ಟ್ರೈ ಮಾಡಕ್ಕೋಗ್ತಾರೆ ಬಟ್ ನಾವು ಹಂಗೆ ಮಾಡ್ಬಾಡ್ದು ಅದು ನಮಗೆ ಒಂದು ಪ್ರಭಾವ ಬೀರಿದೆ ಅಂತ ಸಹ ಹೇಳ್ಬೋದು ಅವ್ರು ಬಂದು ಕನ್ನಡ ಬೇರೆ ಕಡೆಯಿಂದ ಬಂದರೆ ನಾವು ಕನ್ನಡ ಅದನ್ನು ಕಲಿಸಬೇಕು ಹೀಗೆ ಹಲವಾರು ಮಂದಿ ಇನ್ನು ಕರ್ ಹಲವಾರು ಮಂದಿಗಳು ನಮ್ಮ ಕನ್ನಡ ಭಾಷೆಯ ಮೇಲೆ ಪ್ರಭಾವ ಬೀರು ಬೀರುವಂತೆ ಮಾಡುತ್ತಿದ್ದಾರೆ ಬೇರೆ ಬೇರೆ ಸ್ಥಳಗಳಿಗ್ ಹೋಗಿ ಅವರವರ ಭಾಷೆಯನ್ನು ಕಲ್ತ್ಕೊಂಡು ಕನ್ನಡ ಭಾಷೆಯನ್ನೇ ಮರುತಿ ಮರೆಯುತ್ತಿದ್ದಾರೆ ಅಂತ ಸಹ ಹೇಳಬಹುದು ಯಾವ ಎ ಕನ್ನಡ ಕನ್ನಡ ಎಲ್ಲೇ ಹೋದ್ರು ನಾವು ಬೇರೆಯವರಿಗೆ ಕನ್ನಡ ಕಲ್ಸ್ಕೊಡ್ಬೇಕು ಹೊರತು ಅವರ ಭಾಷೆನೆ ಕಲ್ಕೊಂಡು ನಮ್ಮ ಕರ್ನಾಟಕ ಬಂದು ಕನ್ನಡವನ್ನೇ ಮರಿಬಾರ್ದು ಅಂತ ಸಹ ಹೇಳ್ಬೋದು ಅದರಿಂದ ನಮಗೆ ತುಂಬ ಪರಿಣಾಮಗಳು ಹೆಚ್ಚುತ್ತಿದೆ ಅಂತ ಸಹ ಹೇಳುತ್ತೇನೆ ನಮ್ಮ ಗುರುತಿನ ಮೇಲೆ ಯಾವ ರೀತಿಯ ಪ್ರಭಾವ ಬೀರಿದೆ ನಮ್ಮ ನಾವು ನಮ್ಮ ಗುರುತಿನ ಮೇಲೆ ಯಾವ್ದು ಯಾವ ರೀತಿ ಪ್ರಭಾವ ಬೀರಿದೆ ಅಂದರೆ ನಾವು ಬೆಲ್ ಬೇರೆ ಕಡೆ ಎಲ್ಲೂ ಹೊರಗಡೆ ಹೋಗಕಾಗ್ತಿಲ್ಲ ಈ ಥರ ಬ್ಯಾಡ್ ಬ್ಯಾಡಾಗಿರೊ ಬ್ಯಾಡ್ ಬ್ಯಾಡಾಗಿ ಮಾಡಿ ಬ್ಯಾಡ್ ಬ್ಯಾಗ್ ಮಾತಾಡ್ಸಿ ಬ್ಯಾಡ್ ಬ್ಯಾಡಾಗಿ ಮಾತಾಡ್ಸ್ತಿರ್ಬೋದು ಮತ್ತು ಸಮಥಿಂಗ್ ಏನೇನೋ ಮಾಡ್ತಿರ್ಬೋದು ಅದಕ್ಕೋಸ್ಕರ ನಮ್ಮ ಗುರುತಿನ ಮೇಲೆ ಪ್ರಭಾವ ಬೀರಿದೆ ಅಂತ ಹೇಳಬಹುದು